ಹಾಂ ಹೌದು ನಾವು ಕ್ಯಾಂಟಿನಿಂದ ಮಾತು ಹಾಂ ಎಂತ ಆಗಬೇಕಿತ್ತು

ಹೌದಾ ನಾವು ಮೊದ್ಲು ಅಂದರೆ ಮೊದಲಿಂದನೂ ಹೇಗೆ ಮಾಡ್ತಿದ್ದೀವೋ ಹಾಗೆ ಮಾಡ್ತಿರೋದು ಮೊದಲಿಂದ ಅಂದರೆ ಏನು ಚೇಂಜಸ್ಸೂ ಇಲ್ಲ ಹೇಗೆ ಅಡುಗೆ ಮಾಡ್ತಿದ್ದೀವೋ ಹಾಗೆ ಮಾಡ್ತಿರೋದು ಮೋಸ್ಟ್ಲಿ ನೀವು ಬೇರೆ ಯಾವ್ದಾದ್ರು ಟೇಸ್ಟನರಿಯ ಪ್ರಿಫರ್ ಮಾಡ್ತಿರೋ ಏನೋ ಅಂದರೆ ನಿಮ್ಮ ಪ ನೀವು ಎಂತ ಹೇಳ್ತಿರುದು ಖಾಲಿ ಚಾದಲ್ಲಷ್ಟೇ ಏನಾದ್ರು ಚೇಂಜಸ್ ಆಗ್ತಿದೆ ಅಂತನಾ ಅಥವಾ ಬೇರೆ ಏನಾರು ತಿಂಡಿ ಅದರಲ್ಲೇನಾದ್ರು ಚೇಂಜ್ ಇದೆಯಾ ಅಂತ ಹೇಳಿ

ಇಲ್ಲ ಇಲ್ಲ ಇಲ್ಲ ಇಲ್ಲ ನಾವು ವರ್ಕರ್ಸನ್ನು ಏನು ಚೇಂಜ್ ಮಾಡಿಲ್ಲ ಅದು ಮೊದಲು ಬರ್ತಿರೋವಂಥ ಅಂದರೆ ಮೊದಲು ನಾವು ಎಲ್ಲಿಂದ ತಗೊಳ್ತಿದ್ದೆವೊ ಹಾಲು ಅವರಿಂದನೇ ತಗೊಳ್ತಿರೋದು ಮೋಸ್ಟ್ಲಿ ನಮಗೆ ಬರ್ತಿರೋ ಪ್ರಾಡಕ್ಟಿಂದ ಏನಾದ್ರೂ ಚೇಂಜಸ್ ಇರ್ಬೋದು ಅನಿಸುತ್ತೆ ನಾವು ಅವ್ರ ಒಟ್ಟಿಗೆ ಮಾತಾಡ್ತೀವಿ ಹಾಂ ಅಲ್ಲಲ್ಲ ಅವ್ರ ಒಟ್ಟಿಗೆ ಹಾಂ ಯಾವುದು ಹಾಂ ಅದು ಏನು ಗೊತ್ತಾ ಅದು ಏನಂದರೆ ಇವಾಗ ಈ ಕೋವಿಡ್ಗಿಂತ ಮುಂಚೆ ನಾವು ಎಲ್ಲಾದನ್ನು ಕೂಡ ಕಡಿಮೆ ಇದರಲ್ಲೇ ಕೊಡ್ತಾ ಇದ್ವಿ ಇವಾಗ ನಮ್ಗೆ ಅವಶ್ಯಕತೆ ಬಿದ್ದಿದೆಯಲ್ಲ ಅಂದರೆ ಹಾಗಂತಲ್ಲ ನಾವು ಫುಲ್ ಲಾಸಲ್ಲಿ ಇದ್ದೀವಂತಲ್ಲ ಸ್ವಲ್ಪನಾದ್ರೂ ಲಾಭ ಮಾಡ್ಕೊಳ್ಳೋಣ ಅಂತೇಳಿ ಹೀಗೆ ನಾವು ಅಂದರೆ ಸ್ವಲ್ಪ ರೇಟನ್ನ ಜಾ ಅಂದರೆ ನಾವು ಹಾಗೆ ಫ್ರೀ ಅಂತೂ ಕೊಡ್ಲಿಕ್ಕಾಗೋದಿಲ್ಲಲ್ಲ ಇವಾಗ ಕೋವಿಡ್ ಆದ ಮೇಲೆ ಸ್ವಲ್ಪ ರೇಟೆಲ್ಲ ಜಾಸ್ತಿ ಆಗಿದೆ ಹಾಗೆ ಇದ್ದಂಗಿಲ್ಲ ಹಾಂ ಆಯಿತು ಇದು ನಿಮ್ಮದು ಈ ಈ ರಿಕ್ವೆಸ್ಟನ್ನ ನಾನು ತಗೊಳ್ತೇನೆ ಸ್ವಲ್ಪ ಇದ್ರಲ್ಲಿ ನಮ್ದ್ರಲ್ಲಿ ಏನಾದರೂ ಹೆಚ್ಚು ರೇಟಾಗಿದ್ದರೆ ಸ್ಕೂಡೆಂಟ್ಗಳಿಗೆ ಮಾತ್ರ ಸ್ವಲ್ಪ ಕಡಿಮೆ ಮಾಡಿ ಕೊಡೋದರಲ್ಲಿ ನೋಡ್ತೇವೆ ಅಂದರೆ ನಾವು ಬೇಕಂತ ನಾವು ರೇಟನ್ನು ಜಾಸ್ತಿ ಮಾಡಿಲ್ಲ ಈ ಕೋವಿಡ್ ನಂತರ ಏನಾಯ್ತು ಅಂದರೆ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಯ್ತು ಅದಕ್ಕೋಸ್ಕರ ಆಯಿತು ನೀವು ಹೇಳಿದಂಗೆ ಸ್ವಲ್ಪ ಸ್ಟೂಡೆಂಟಿಗೆ ಕಮ್ಮಿ ಮಾಡಿ